ಕ್ಯಾಮ್ರದಲ್ಲಿ ಫು ರೀಲ್ಸ್ ಮಾಡೊದುಕ್ಕು ಶಾರ್ಟ್ಗಳನ್ನು ತೆಗ್ಯದಕ್ಕು ಮತ್ತು ಫೋಟೋಸ್ ತೆಗ್ಯೊದಕ್ಕು ತುಂಬ ವ್ಯತ್ಯಾಸ ಇದೆ ಫೋಟೋಸು ಒಂದು ಫೀಲಲ್ಲಿ ತೆಗಿಬೋದು ಖುಷಿಯಿಂದ ತೆಗಿಬೋದು ಅಂದರೆ ವೀಡಿಯೊ ಮಾತ್ರ ಕಂಟೆಂಟ್ ನೋಡಿ ಬ್ಯಾಗ್ರೌಂಡ್ ನೋಡಿ ನಮ್ಗೆ ಎಷ್ಟು ಬೇಕು ಅನ್ನೋದು ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗಿಬೇಕು ಒಂದು ಇದನ್ನು ಒಂದು ಕಂಟೆಂಟ್ ನೋಡಿ ತೆಗಿಬೇಕು ಅದ್ರಲ್ಲಿ ಅವ್ರು ಪಾಸಿಪೆಟ್ ಮಾಡೋರು ಆಗಿರಲಿ ಡ್ಯಾನ್ಸ್ ಆಡೋದು ಆಗಿರಲಿ ಎಲ್ಲವನ್ನು ನೋಡಿ ತೆಗಿಬೇಕು ವಿಡಿಯೋಗಿಂತ ಫೋಟೊನಲ್ಲಿ ಬರೋ ಖುಷಿ ಯಾವುದ್ರಲ್ಲು ಇಲ್ಲ ಮತ್ತೆ ಇನ್ನೊಂದು ವೀಡ್ಯೊ ಮಾಡಿ ವೀಡ್ಯೊನಲ್ಲಿ ನಾವು ಹೆಂಗೆ ಬೇಕೊ ಹಂಗೆ ಫೋಟೋಸನ್ನ ಸ್ಕ್ರೀನ್ಶಾಟ್ ತೆಗಿಬೌದು ಆ ವೀಡ್ಯೊ ತೆಗೆದು ಆ ವೀಡ್ಯೊನಲ್ಲಿರುವಂತಹ ಶಿನ್ಶಾಟು ತೆಗಿತಿವಲ್ಲ ಹಾಗೆ ರಿಯಲ್ಲಾಗಿ ಆ ಸ್ಕ್ರೀನ್ಶಾಟ್ಗಳನ್ನ ಅದೇ ವ್ಯಕ್ತಿನ ರೀಯಲ್ಲಾಗಿ ನಾವು ಫೋಟೊ ತೆಗೆಯೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಒಂದು ವೀಡ್ಯೊ ಮಾಡಿಬಿಟ್ಟು ಅದ್ರಲ್ಲಿ ಎಷ್ಟು ಬೇಕಾದರು ನಾವು ಸ್ಕ್ರೀನ್ಶಾಟ್ ಥರ ಫೋಟೊಸ್ ತಗೊಬೌದು ಹೆಂಗ್ ಬೇಕಾದರು ಹಂಗ್ ತಗೊಬೋದು ಫೋಟೊಸು ಒಟ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನು ಫೋಟೋ ವೀಡ್ಯೊನಲ್ಲಿ ಕ್ಯಾಪ್ಚರ್ ಮಾಡೋ ಫೋಟೊ ಕ್ವಾಲಿಟಿ ಕಡಿಮೆ ಇರುತ್ತೆ ಆದರೆ ಮಾಮುಲಿ ಫೋಟೊ ತುಂಬ ಕ್ವಾಲಿಟಿ ಇರುತ್ತೆ ಪ್ರತಿಯೊಂದಕ್ಕು ವ್ಯತ್ಯಾಸಗಳು ಇದೆ